ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಬಗೆಯ ಶಾಲೆಗಳಿದ್ದಾವೆ ಸರ್ಕಾರಿ ಶಾಲೆ ಆಗಿರ್ಬೋದು ಪ್ರೈವೇಟ್ ಶಾಲೆ ಆಗಿರ್ಬೋದು ಅದರಲ್ಲೂ ಕೂಡ ಈಗ ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಸ್ಟೇಟ್ ಅಂತ ಸರ್ಕಾರ ತುಂಬಾ ಸಿಲಬಸ್ಗಳ್ನ ಮಾಡಿದೆ ಮಕ್ಕಳಿಗೆ ಸ್ಟೇಟಲ್ಲಿರೋದು ಸಿ ಬಿ ಎಸ್ ಸಿಲಿರೋಲ್ಲ ಸಿ ಬಿ ಎಸ್ ಸಿಲಿರೋದು ಐ ಸಿ ಎಸ್ ಸಿಲಿರೋಲ್ಲ ಒನ್ ಬೈ ಒನ್ ಸ್ಟೆಪ್ ಅದು ಚೇಂಜ್ ಆಗ್ತಾ ಹೋಗತ್ತೆ ಮತ್ತು ನಾನು ಹತ್ತನೇ ಕ್ಲಾಸ್ ಓದೋ ಸಂದರ್ಭದಲ್ಲಿ ನಾನು ತಗೊಂಡಿದ್ದು ಸ್ಟೇಟ್ ಸಿಲಬಸ್ ನಂದು ಇದ್ದಿದ್ದು ನಮ್ಗೆ ಆವಾಗ ಪಠ್ಯಕ್ರಮ ಬದಲಾಗಿತ್ತು ಪಠ್ಯಕ್ರಮ ಬದ್ಲಾಗಿದ್ದ ಟೈಮಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಶಿಕ್ಷಕರಿಗಾಗಲಿ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಿರತ್ತೆ ಯಾಕಂದರೆ ಒಂದು ಪ್ರಶ್ನೆಗೆ ಬೇಗ ಉತ್ತರ ಸಿಗ್ತಾ ಇರೋಲ್ಲ ಮತ್ತು ಪ್ರಶ್ನೆ ಎಕ್ಸಾಮ್ ಪರೀಕ್ಷೆ ಸಂದರ್ಭದಲ್ಲಿ ಬೇಗ ಪೇಪರ್ಸ್ ಸಿಗ್ತಾ ಇರೋಲ್ಲ ಆ ಥರ ಕೆಲವೊಂದು ತೊಂದ್ರೆಗಳು ಆಗ್ತಾ ಇರುತ್ತೆ ಮತ್ತು ವಿದ್ಯಾರ್ಥಿವೇತನ ಅಂತೆಲ್ಲ ಕೊಡ್ತಾರೆ ಸರ್ಕಾರಿ ಶಾಲೇಲಿ ಓದ್ತಿರೋರಿಗೆ ದೂರ ಶಿಕ್ಷಣದ ಶಾಲೆಗಳು ಮತ್ತು ನಾನು ಹತ್ತನೇ ಕ್ಲಾಸಿಗೆ ಬಂದಮೇಲೆ ಭಾನುವಾರದೊತ್ತು ಕೂಡ ಸ್ಪೆಷಲ್ ಕ್ಲಾಸ್ ಅಂತೆಲ್ಲ ತಗೊಂಡ್ತಿರ್ತಾರೆ ಈ ಥರ ಹೈಯರ್ ಸ್ಟಡೀಸಿಗೆ ಹೋದ್ವಿ ನಾವು ಉನ್ನತ ಶಿಕ್ಷಣಕ್ಕೆ ಹೋದ್ವಿ ಅಂತಾನೆ ನಮಗೆ ಭಾನುವಾರನೂ ಕೂಡ ರಜೆ ಇರೋಲ್ಲ ಆ ಥರ ಯಾವಾಗ್ಲೂ ಓದು ಓದು ಓದು ಯಾಕಂದರೆ ಓದಿರಲೇಬೇಕಲ್ಲ ಸೊ ಈಗ ಕಷ್ಟಪಟ್ಟರೆ ಮುಂದೆ ಸುಖ ಅಂತ